ಹಲೋ ಹೇಳಿ

ಹಾಂ ಓಕೆ ಸರ್ ಹಾಂ ನಿಮ್ಮ ಬೇರೆ ನಿಮ್ಮ ಬೇರೆ ಕಡೆ ಕೆಲ್ಸ ಏನಾರು ಹೊರಗಿದ್ರೆ ನೀವು ಶಿಫ್ಟ್ ಮಾಡ್ಕೊಬೋದು ಸರ್ ಅದನ್ನ ಇಲ್ಲ ಸರ್ ನಮ್ಮ ಗಾಡಿ ಇದೆ ಸರ್ ಬತ್ ಬೇರೆ ಕಡೆ ಬಾಡಿಗೆ ಹೋಗಿದೆ ನಿಮ್ಮ ಗಾಡಿ ಇದ್ರ ನೀವು ಶಿಫ್ಟ್ ಮಾಡ್ಕೋಬೌದು ಸರ್ ಆಯ್ತು ಸರ್ ಈಗ ನಮ್ಮ ಬೇರೆ ಕಡೆ ಹೋಗಿದ್ಯಲ್ಲ ಬಾಡಿಗೆ ನಮ್ಮದು ಅದಕ್ಕಾಗಿ ನೀವು ಇದ್ರೆ ಅನ್ಕೂಲ ಇದ್ದರೆ ನೀವು ಬೇರೆ ಗಾಡಿ ಬಾಡಿಗೆ ಮಾಡ್ಕೊಂಡು ನೀವು ಶಿಫ್ಟ್ ಮಾಡ್ಕೊಬೋದು ಸರ್ ನಿಮ್ಮ ಸಾಮಾನು ಎಲ್ಲ ನೋಡಿ ಮಾತಾಡೋಣ ತಗೊರಿ ಸರ್ ನೋಡೋಣ ಬೇರೆ ಸಿಕ್ಕಿದ್ರೆ ನಾ ಹೊಳ್ ನಿಮ್ಮ ಕಾಂಟ್ಯಾಕ್ಟ್ ಮಾಡ್ತೀನಿ ರೀ ಕೇಳಿ ಹಾಂ ಕೇಳಿ ಮಾತಾಡೋಣ ತೊರಿ ಸರ್ ಓಕೆ ಓಕೆ